ನಮ್ಮ ತೋಟದಲ್ಲಿ ಮಾಡ್ದಂಥ ಮರಗಿಡಗಳು ನೆಟ್ಟ ಗಿಡಮರಗಳು ದುಂಬಿ ಬಂದವ ಅಂದರೆ ನಮಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಾವು ತುಂಬ ಪ್ರೀತಿಯಿಂದ ಆಸೆ ಪಟ್ಟು ಗಿಡ ಒಂದು ಗಿಡ ನಟ್ಟಿರ್ತಿವಿ ಅದು ಪಸ್ಲು ಹೂ ದುಂಬುತೈತೆ ಅದನ್ನು ಅದರಿಂದ ನಮಗೆ ಫಸ್ಲು ಬರುತ್ತೆ ಅಂದರೆ ತುಂಬ ಖುಷಿಯಾಗತ್ತೆ ಅದಕ್ಕೇ ನಾವು ಶ್ರಮ ಪಟ್ಟು ಗಿಡ ನೆಟ್ಟು ಅದನ್ನು ನೀ ಕಳೆ ಬರ್ದಂಗೆ ಕಳೆ ತೆಗೆದು ಔಷ್ಚರ್ಯ ಔಷಧಿ ಹಾಕಿ ಗೊಬ್ಬರ ಹಾಕಿ ಟೈಮ್ ಟು ಟೈಮು ನೀರು ಕೊಟ್ಟು ಚೆನ್ನಾಗ್ ಬೆಳೆಸಿರ್ತಿವಿ ಅದು ಒಂದು ಹೂ ಬಿಡ್ತು ಅಂದರೆ ಅದರಿಂದ ನಮಗೆ ಫಸ್ಲು ಬರುತ್ತೆ ನಾವು ಮಾಡಿದ್ದಾ ಶ್ರಮ ನಾವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅಂದರೆ ನಮಗೆ ಖುಷಿಯಾಗುತ್ತೆ ಮತ್ತು ಅದೇ ಅದೇ ಮತ್ತು ಮತ್ತು ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ಮತ್ತು ಗಿಡಗಳು ನೆಡಬೇಕು ಮತ್ತು ಬೆಳಿಬೇಕು ಚೆನ್ನಾಗ್ ಬಂತು ನಾ ಮತ್ತು ಬೇರೆ ಥರ ಗಿಡ ನೆಡ್ಬೇಕು ಅಂತ ಅನಿಸುತ್ತೆ ಖುಷಿಯಾಗುತ್ತೆ ಒಂದೊಂದು ಸಲ ಒಂದು ಗಿಡ ಮಾಡೋದು ಅಂದ್ರಿನ ಅದು ಚೆನ್ನಾಗ್ ಬಂತು ಚೆನ್ನಾಗ್ ಬೆಳೆ ಬಂತು ಚೆನ್ನಾಗಿ ಅಂದರೆ ಮತ್ತು ಅದನ್ನೇ ಅದೇ ಥರಾನೆ ಮತ್ತು ಮುಂದು ಮುಂದುವರಿಸ್ಕೊಂಡ್ ಹೋಗಬೇಕು ಅಂತ ಅನಿಸುತ್ತೆ ನಮಗೆ ಒಂದು ಸಲ ಬೇರೆ ಗಿಡ ಮಾಡಿ ಇನ್ನೊಂದು ಸಲ ಬೇರ್ಯಾವ ಬೇರೆ ಗಿಡ ಮಾಡಬೇಕು ನೆಟ್ಟು ಬೆಳಿಬೇಕು ಅನಿಸುತ್ತೆ ಅಥವಾ ಅದು ಖುಷಿಯಾಗುತ್ತೆ ನಮಗೆ ಅದು ಫಸಲ್ ಬರುತ್ತೋ ಬಂತು ಅಂದರೆ ಒಂದು ಹೇಳಬೇಕಂದ್ರೆ ಒಂದು ಎ ಹಣ್ಣಿನ ಗಿಡನೆ ಅಂದ್ಕಳೋಣ ಒಂದು ಹಣ್ಣು ಒಂದು ಹಣ್ಣಿನ್ ಗಿಡವೆ ನೆಡ್ತಿವಿ ಅದನ್ನು ನೆಟ್ಟಾಗಿಂದ ಅದಕ್ಕೇ ಎಷ್ಟು ಪೋಷಣೆ ಮಾಡ್ತಿವಿ ಅದಕ್ಕೆ ಒಂದು ಬೇರೆ ಕಳೆ ಗಿಡಗಳು ಬೆಳಿಯೋತರ್ತ್ರ ನೋಡ್ಕೋತೀವಿ ಒಳ್ಳೊಳ್ಳೆ ಔಷಧಿ ಹಾಕ್ತಿವ್ ಕೊಡ್ತೀವಿ ಒಳ್ಳೊಳ್ಳೆ ಗೊಬ್ರಗಳನ್ ಹಾಕ್ತಿವಿ ಅದೇ ಅದು ಅದು ನಾವು ಕಷ್ಟ ಪಟ್ಟಿರ್ತಿವಲ್ಲ ಅದಕ್ಕೇ ಬಂದು ಪ್ರತಿಫಲ ಬಂತು ಅಂದರೆ ನಮಗೆ ಖುಷಿಯಾಗುತ್ತೆ ಆದ್ರಿಂದ ನಮಗೆ ಒಂದು ಹಣ್ಣು ಬಿಡುತ್ತೆ ಅದರಿಂದ ಒಂದು ಬಳ್ಸೋಕ್ಕು ಬಳಸ್ಕೊಬೌದು ಮತ್ತು ಜಾಸ್ತಿ ಬಂತು ಅಂದರೆ ಮಾರಾಟ ಮಾಡಬೌದು ಅದರಿಂದ ಒಂದು ಆದಾಯ ಆಗುತ್ತೆ ನಮಗೆ ಆ ರೀತಿ ಮಾ ನಡೆಸ್ಕೊಂಡ್ ಹೋಗ್ಬೌದು ಮತ್ತು ಮುಂದೆ ಬೇರೆ ಬೇರೆ ಥರ ಹಣ್ ಗಿಡಗಳು ಬೆಳ್ಕೊಂಡು ಒಂದು ಹೂವಿನ ಗಿಡ ಆದರು ಹೂವಿನ ಗಿಡ ಎಷ್ಟು ಒಳ್ಳೇ ವ್ಯಾಪಾರಕ್ಕು ಮಾಡ್ಕೊಬೌದು ಮತ್ತು ತರಕಾರಿಗಳು ತರ್ಕಾರಿಗಳು ಬೆಳೆದ್ರೆ ತರಕಾರಿಗಳನ್ನೇ ಎಲ್ಲದ್ರುನು ಮಾರಾಟಕ್ಕೆ ಒಳ್ಳೆ ಬೆಳೆಗೆ ಮಾರಾಟ ಮಾಡೊದು ಅಂದರೆ ಅದು ಸಂತೋಷನೆ ಅಲ್ವ ನಮಗೆ ತುಂಬ ಖುಷಿಯಾಗುತ್ತೆ